ಒಳ್ಳೆಯ ಛಾಯಾಚಿತ್ರಗಳನ್ನ ತೆಗಿಬೇಕು ಅಂದರೆ ಯಾವಾಗಲೂ ಚೆನ್ನಾಗಿರೋದು ಅಂದರೆ ಅದು ಪ್ರಕೃತಿ ಮಾತ್ರ ನಾನು ಎಲ್ಲಿ ಗಿಡಗಳು ಈ ಹೂವುಗಳು ಎಲ್ಲಿ ಜಾಸ್ತಿ ಇರುತ್ತೊ ಅಂದರೆ ಉದ್ಯಾನವನಗಳು ಈ ಥರ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಹೋಗಿ ಫೋಟೋಗಳನ್ನ ತೆಗಿಯಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮ ಹಿಂದೆ ಫೋಟೊ ತೆಕ್ಕೊಂಡಾಗ ಹಿಂದೆ ಬರುವಂಥ ಪ್ರಕೃತಿ ಚೆನ್ನಾಗಿ ಕಾಣ್ಸಿದ್ರೆ ಫೋಟೋನೂ ಚೆನ್ನಾಗಿ ಬರುತ್ತೆ ಮತ್ತು ನಾನು ಜಾಸ್ತಿ ಹೂಗಳ್ ಫೋಟೋ ಪ್ರಕೃತಿ ಫೋಟೋ ಈ ಗಿಡಗಳು ಹಣ್ಣುಗಳು ಈ ಥರದ್ದು ಫೋಟೋಗಳನ್ನ ಜಾಸ್ತಿ ತೆಗೆಯೋದ್ರಿಂದ ನಾನು ಯಾವಾಗಲೂ ಉದ್ಯಾನವನಗಳಿಗೆ ಹೋಗ್ತೀನಿ ಜಾಸ್ತಿ ಫೋಟೋ ತೆಗ್ಯೋದಕ್ಕೆ ಎಲ್ಲಾದರೂ ಒಂದು ಉದ್ಯಾನವನ ನೋಡಿದ್ರೆ ಅಲ್ಲಿ ಸುಂದರವಾಗಿರೊ ಹೂಗಳಿದ್ರೆ ಅಥವಾ ಹಣ್ಗಳಿದ್ರೆ ಅಥವಾ ಈ ಚಿಟ್ಟೆಗಳು ಕೀಟಗಳು ಪಕ್ಷಿಗಳೆಲ್ಲ ಇರುತ್ತೆ ಪಕ್ಷಿಗಳು ಫೋಟೊ ತೆಗಿಯೋದು ಸ್ವಲ್ಪ ಕಷ್ಟನೆ ಮೊಬೈಲಲ್ಲಿ ತೆಗಿಯೋದು ನಾನು ಹಾಗಾಗಿ ಆದರೂನು ಹೂಗಳದ್ದೆಲ್ಲ ನಾನು ಜಾಸ್ತಿ ಫೋಟೋಸ್ ತೆಗಿತೀನಿ ಅಂದರೆ ಜಾಸ್ತಿ ಉದ್ಯಾನವನಕ್ಕೆ ಹೋಗ್ತಿನಿ ಫೋಟೊಗಳು ತೆಗ್ಯೋದಕ್ಕೆ ಇನ್ನೂ ಹೇಳ್ಬೇಕಂದ್ರೆ ಎಲ್ಲಾದರೂ ನಾವು ಯಾವ್ದಾದ್ರು ಪ್ಲೇಸ್ಗಳಿಗೆ ಹೋದಾಗ ಯಾವ್ದಾದ್ರು ಒಳ್ಳೆ ಜಾಗಗಳಿಗೆ ಹೋದಾಗ ಅಲ್ಲಿ ನೆನಪಿಟ್ಕೊಬೇಕು ಅಲ್ವಾ ನೆನಪಿರುತ್ತೆ ಆ ಫೋ ಅಲ್ಲಿ ಫೋಟೊಗಳನ್ನ ತೆಕ್ಕೊಂಡಾಗ ಇಂಥ ಜಾಗಕ್ಕೆ ಹೋಗಿದ್ವಿ ಯಾರು ನಾವೆಲ್ಲ ಫ ಅಥವಾ ಗೆಳೆಯರು ಜೊತೆಯೋ ಅಥವಾ ಕುಟುಂಬದ ಜೊತೆಯೋ ಯಾರ ಜೊತೆಯೋ ಹೋಗಿರ್ತಿವಿ ಫೋಟೊಗಳನ್ನೆಲ್ಲ ನೋಡಿದಾಗ ನೆನಪಾಗುತ್ತೆ ನಮಗೆ ಹಾಗಾಗಿ ಯಾವ್ದಾದರೂ ಒಂದು ಒಳ್ಳೆಯ ಸ್ಥಳಕ್ಕೋದಾಗ ಅಲ್ಲಿ ಫೋಟೊಗಳನ್ನ ತೆಕ್ಕೊತಿನಿ ಫೋಟೊ ತೆಗೀಬೇಕಂತ ಅನ್ನಿಸೋದೇ ನನಗೆ ಪ್ರಕೃತಿ ನಡುವೆ ಇದ್ದಾಗ ಫೋಟೊಗಳು ತೆಗಿಬೇಕು ಅನಿಸುತ್ತೆ ಯಾವ್ದಾದರೂ ಅದೇ ಹೇಳದ್ನಲ್ಲ ಸುಂದರವಾಗಿರೊ ಹೂಗಳು ಅಥವಾ ಹಿಂಗೆ ಪ್ರಕೃತಿಯಲ್ಲೆ ಜಾಸ್ತಿ ಫೋಟೊಗಳನ್ನ ತೆಗಿಯಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ನಾನು ಜಾಸ್ತಿ ಉದ್ಯಾನವನಗಳಲ್ಲೇ ಫೋಟೊ ತೆಗೆದಿರೋದು ಉದ್ಯಾನವಂದರೆ ಉದ್ಯಾನವನ ಅಂದರೆ ಅದೇ ಹೂವುಗಳು ಈ ಗಿಡಗಳು ಎಲ್ಲ ಜಾಸ್ತಿ ಇರುತ್ತಲ್ವಾ ಆಂ ಹಸ್ರು ಜಾಸ್ತಿ ಇರೊ ಕಡೆ ನಾನು ಫೋಟೊಗಳನ್ನ ತೆಗಿಯಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಫೋಟೊ ತೆಗಿಬೇಕು ಅಂದರೆ ಯಾವುದೋ ಜಾಗಕ್ಕೆ ಹೋಗ್ಬೇಕು ಅಂತನೂ ಇಲ್ಲ ಈಗ ನಮ್ಮ ಮನೆ ಮುಂದೇನೆ ನಾವು ಗಿಡಗಳನ್ನ ಹಾಕಿರ್ತಿವಿ ಹೂವಿನ ಗಿಡಗಳನ್ನ ಹಾಕಿರ್ತಿವಿ ಅದರಲ್ಲಿ ಯಾವುದೋ ಸುಂದರವಾಗಿರೊ ಹೂವ ಬಿಟ್ಟಿರುತ್ತೆ ಅದನ್ನ ಫೋಟೊ ತೆಗ್ಯೋದು ಈ ಥರ ಅಭ್ಯಾಸಗಳು ನನಗೆ ಆ ಥರ ಫೋಟೊಗಳನ್ನ ತೆಗ್ಯೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಹಂಗಾಗಿ ಪ್ರಕೃತಿನೇ ಜಾಸ್ತಿ ಇಷ್ಟಪಡ್ತೀನಿ ಫೋಟೊ ತೆಗ್ಯೋದಕ್ಕೆ ಫೋಟೊ ತೆಗಿಬೇಕು ಅಂತನೇ ಎಲ್ಲೂ ಹೋಗಲ್ಲ ಅಷ್ಟಾಗಿ ಬಟ್ ಹೋಗಿದ್ದತ್ರ ಅಲ್ಲಿ ಚೆನ್ನಾಗಿರೋವಂಥ ಹಸ್ರು ಆಗಿರುವಂಥ ಗಿಡಗಳು ಹೂಗಳು ಈ ಥರದ್ದು ಏನಾರು ನೋಡಿದ್ರೆ ಖಂಡಿತ ಅದನ್ನ ಫೋಟೊ ತೆಗೆಯೋದು ನನ್ಗೆ ಅಭ್ಯಾಸ